ಟೈಮ್ ತುಂಬ ಕಮ್ಮಿ ಇದ್ದಾಗ ಮಾಡೋ ತಿಂಡಿ ಅಂದರೆ ಫಸ್ಟು ಚಿತ್ರಾನ್ನ ಈರುಳ್ಳಿ ಹಾಕ್ದೆ ಮಾಡೋ ಚಿತ್ರಾನ್ನ ಮತ್ತು ಉಪ್ಪಿಟ್ಟು ಮತ್ತು ಇದೆರಡು ತುಂಬ ಬೇಗ ಆಗುವಂಥ ತಿಂಡಿ ನನ್ನ ಫೇವ್ರೆಟ್ ಮತ್ತು ಪದಾರ್ಥ ಇಲ್ಲದಲೇ ಇದ್ದಾಗೂ ಅಷ್ಟೇ ಏನು ಇಲ್ಲ ಅಂತ ಅಂದಾಗ ಹುಣ್ಶೆ ಹಣ್ ಗೊಜ್ಜು ಹುಳಿ ಗೊಜ್ಜು ರಸಮ್ ಟೊಮ್ಯಾಟೋ ರಸಮ್ ಸಿಂಪಲ್ ಟೊಮ್ಯಾಟೋ ರಸಮ್ ಇದನ್ನೆಲ್ಲ ಮಾಡಿದ್ದೀನಿ